ಹಲೋ ಹಲೋ ರಾಜಮ್ಮ ಡಾಕ್ಟ್ರಾ ಮಾತಾಡ್ತ ಇರೋದು ಹಾಂ ಮೇಡಮ್ ಅದು ನಂಗೆ ಮೊನ್ನೆ ಜ್ವರ ಬಂದು ತೋರಿಸ್ಕೊಂಡ್ನಲ್ವಾ ನಿಮ್ಮ ಆಸ್ಪಿಟ್ಲಲ್ಲಿ ಬಂದು ನನ್ಗೆ ಇನ್ನು ಜ್ವರ ವಾಸಿನೆ ಆಗಿಲ್ಲ ಮೇಡಮ್ ಏನಾದರು ಹೇಳಿ ಮೇಡಮ್ ಹ್ಞೂ ವಾರದಿಂದ ತೋರಿ ಬಂದು ನಿಮ್ಮ ಹತ್ರನೇ ತರಿಸ್ಕೊಂತ ಇದೀನಿ ಆದರು ನನಗೆ ವಾಸಿನೆ ಆಗಿಲ್ಲ ಹಾಕೊಂತನೇ ಇದ್ದೀನಿ ಮೇಡಮ್

ಹಾಂ ಸರಿ ಮೇಡಮ್ ಆಯಿತು ಆಯಿತು ಹಾಂ ಸರಿ ಮೇಡಮ್ ಆಯಿತು ಮೇಡಮ್ ಹಾಂ ಹ್ಞೂ ಹಾಂ ಸರಿ ಮೇಡಮ್ ರೆಸ್ಟಲ್ಲೇ ಇದೀವಿ ಮೇಡಮ್ ಏನು ಕೆಲಸನು ಮಾಡ್ತಾನೇ ಇಲ್ಲ ಆಯಿತು ಮೇಡಮ್ ಹಾಂ ಸರಿ ಮೇಡಮ್ ಹಾಂ ಆಯಿತು ಹಾಂ ಹ್ಞೂ ಹಾಂ ಸುಸ್ತೇ ಮೇಲಾಗ್ತಾಯಿಲ್ಲ ಮೇಡಮ್ ನನಗೆ

ಹಾಂ ಸರಿ ಸರಿ ಮೇಡಮ್ ಹ್ಞೂ ಹ್ಞೂ ಹಾಂ ಹಾಂ ಸರಿ ಸರಿ ಮೇಡಮ್